ಹಾಂ ಹೇಳಿ ಹಾಂ ತುಮಕೂರಲ್ಲಾ ನಿಮಗೆ ಯಾವ ಥರ ಕ ಕೋಟೆಗಳಿಗೆ ಹೋಗಬೇಕಾ ಇಲ್ಲಾ ಬೀಚಸ್ಗಾ ಇಲ್ಲಾ ಡ್ಯಾಮ್ಗಳಿಗಾ ಹಾಂ ಸಿದ್ದಗಂಗಾ ಮಠ ಇದೆ ಮತ್ತು ಮಾರ್ಕೋಹಳ್ಳಿ ಡ್ಯಾಮ್ ಇದೆ ಇನ್ನು ದೇವರಾಯನದುರ್ಗ ಇದೆ

ಹಾಂ ಅಂದರೆ ಬೆಟ್ಟ ಗುಡ್ಡ ಎಲ್ಲ ಒನ್ ಸೈಡ್ ಅಷ್ಟೆ ಕವರ್ ಮಾಡೋದದು ಮತ್ತು ಮಿಕ್ಕಿದ್ದೆಲ್ಲ ದೇವಸ್ಥಾನಗಳು ಜಾಸ್ತಿ ಇವೆ ಹಾಂ ಅದೇ ನಿ ಸಿದ್ ಸಿದ್ದಗಂಗಾ ಮಠ ಇದೆ ಮತ್ತು ಒಂದು ಡ್ಯಾಮ್ ಅದೇ ಮಾರ್ಕೋನಹಳ್ಳಿ ಡ್ಯಾಮ್ ಇದೆ ಆಮೇಲೆ ದೇವರಾಯನದುರ್ಗ ಫೋರ್ಟ್ ಇದೆ ಒಂದು ಮತ್ತು ಸಿದ್ದರ ಬೆಟ್ಟ ಇದೆ ಅದೆಲ್ಲ ಟ್ರಕಿಂಗ್ ಇರತ್ತೆ ಹತ್ತಬೇಕು ಮತ್ತೆ ದೇವಸ್ಥಾನಗಳಿದೆ ಗೊರವನಹಳ್ಳಿ ಮಹಾಲಕ್ಷ್ಮೀ ಅಂತ ಅದು ಬಿಟ್ಟರೆ ಫೋರ್ಟ್ ಇದೆ ಇನ್ನೊಂದು ದೇವರಾಯನದುರ್ಗ ಅಂತ ಇಷ್ಟು ಪ್ಲೇಸಸ್ ಕವರ್ ಆಗತ್ತೆ ಇದು ಟೂ ಡೇಸ್ ಆಗತ್ತೆ ಎರಡು ದಿನದಲ್ಲಿ ಆ ಬೆಟ್ಟ ಎಲ್ಲ ಹತ್ತಬೇಕಿರುತ್ತಲ್ಲ ಸ್ವಲ್ಪ ಟೈಮ್ ಆಗತ್ತೆ ಟೂ ಡೇಸಲ್ಲಿ ಕಂಪ್ಲೀಟ್ ಆಗತ್ತೆ ಊಟ ಮತ್ತು ತಿಂಡಿ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಕೊಡ್ತೀವಿ ಸೊ ನಿಮಗೆ ಒಂದು ಎರಡು ದಿನಕ್ಕೆ ಒಂದು ಮೂರುವರೆ ಸಾವಿರ ಆಗತ್ತೆ ಒಬ್ಬರಿಗೆ ಹಾಂ ಹೌದು ಉಳ್ಕೊಳ್ಳೋಕ್ಕೆ ನೈಟ್ ಉಳ್ಕೊಳ್ಳೋಕ್ಕೆಲ್ಲ ಜಾಗದ ವ್ಯವಸ್ಥೆ ಮಾಡಿದ್ದೀವಿ ಅಂದರೆ ಸಪ್ ಸಪ್ರೇಟ್ ಇರತ್ತೆ ಅಲ್ಲೇ ಊಟ ತಿಂಡಿ ಎಲ್ಲ ಕೊಡ್ತೀವಿ ಸಪ್ ಸಪ್ರೇಟ್ ಇರತ್ತೆ ಹುಡುಗ ಹುಡುಗೀರಿಗೆಲ್ಲ ನೈಟ್ ಅಲ್ಲೇ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲೇ ಊಟನೂ ಕೊಡ್ತೀವಿ ಹಾಂ ಗೈಡ್ ಜೊತೆಯಲ್ಲೇ ಬರ್ತಾರೆ ನಿಮ್ಮ ಜೊತೆಯೇ ಅಲ್ಲಿ ಏನೇನು ವಿಶೇಷತೆ ಎಲ್ಲ ಅದರ ಬಗ್ಗೆ ಹೇಳ್ತಾರೆ ಹಾಂ ಅದಕ್ಕೆ ಜೀಪಿದೆ ಸಫಾರಿ ವ್ಯವಸ್ಥೆ ಇದೆ ನೋಡಿಕೊಂಡೆಲ್ಲ ಹೋಗಬಹುದು ಹೌದು ಹೌದು ಊಟ ಇರತ್ತೆ ಎಲ್ಲ ಇರತ್ತೆ ಬೆಳಿಗ್ಗೆ ತಿಂಡಿ ಇರತ್ತೆ ಮಾಮೂಲಿ ಚಿತ್ರಾನ್ನ ಪುಳಿಯೋಗರೆ ಆ ಥರ ಮತ್ತು ಮಧ್ಯೆ ಸ್ನಾಕ್ಸ್ ಏನಾದರೂ ಕೊಡ್ತೀವಿ ಬಿಸ್ಕೆಟ್ ಇಲ್ಲ ವಾಟರ್ ಬಾಟಲ್ ಕೊಡ್ತೀವಿ ಒಂದು ಮತ್ತು ಮಧ್ಯಾಹ್ನ ಊಟ ಅನ್ನ ಸಾಂಬಾರು ಹಪ್ಪಳ ಮಜ್ಜಿಗೆ ಈ ಥರ ಇರತ್ತೆ ಲೈಟ್ ಫುಡ್ ಇಲ್ಲ ಅದೆಲ್ಲ ನೀವೇ ತರಬೇಕು ಇಲ್ಲ ಯಾವುದು ನಿಮಗೆ ಅನುಕೂಲ ಆದಂಗೆ ನೀವು ಮಾಡ್ಬೋದು ಆನ್ಲೈನ್ ಬೇಕಾದರೆ ಆನ್ಲೈನೂ ಮಾಡ್ಬೋದು ಹೌದು ಅಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕ ಇದೆಯಲ್ಲ